ಈ ಜಗತ್ತಲ್ಲಿ ನಾವು ನೋಡಬೇಕಾಗಿರೋ ಪ್ಲೇಸಸ್ಸು ತುಂಬ ಇದ್ದಾವೆ ಅದರಲ್ಲೂ ಇಂಡ್ಯಾದಲ್ಲಿ ಭಾರತದಲ್ಲಿ ನಮ್ಮ ದೇಶದಲ್ಲೆ ತುಂಬ ಜಾಗಗಳು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲ್ಚರ್ ಡಿಫ್ರೆಂಟ್ ಡಿಫ್ರೆಂಟ್ ವೈಬ್ಸ್ ಇದೆ ಒಂದೊಂದು ಜಾಗ್ದಲ್ಲೂ ನನಗೆ ತುಂಬ ಹೋಗ್ಬೇಕು ಅಂತಿರೋ ತುಂಬ ಇಷ್ಟವಾದ ಜಾಗ ಅಂತಂದರೆ ಮೊದಲು ಲೇಹ್ ಲಡಾಖಿಗೆ ಹೋಗಬೇಕು ಯಾಕಂದರೆ ಅಲ್ಲಿ ನಾವು ವಲ್ಡ್ಸ್ ಐಯೆಸ್ಟು ಮೋಟೊರೋಬಲ್ ರೋಡ್ ಇದೆ ಅಲ್ಲಿ ಸೋ ನಾನು ಅಲ್ಲಿ ಬೈಕ್ ರೈಡ್ ಮಾಡ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಇದೆ ಸೋ ಅಲ್ಲಿ ಏ ತುಂಬ ಚಾಲೆಂಜಿಂಗ್ ಆಗಿರುತ್ತೆ ರೋಡ್ ಆಗಲಿ ಅಲ್ಲಿನ ವೆದರ್ ಆಗಲಿ ಅಲ್ಲಿ ವೆದರ್ ಕಂಡೀಷನ್ ಆಗಲಿ ಮತ್ತು ಅಲ್ಲಿನ ಫುಡ್ ಆಗಲಿ ಅಲ್ಲಿನ ಕಲ್ಚರ್ ಆಗಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸೋ ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕೂಂತ ತುಂಬ ಆಸೆ ಇದೆ ಅದ್ಬಿಟ್ಟರೆ ನಾನು ಭಾರತದ ಈಶ್ಟ್ ಈಶ್ಟ್ ಪ್ಲೇಸಲ್ಲಿರೋ ಸೆವೆನ್ ಸಿಸ್ಟರ್ಸ್ ಸ್ಟೇಟ್ಸ್ ಅಂದರೆ ಈ ಮಣಿಪುರ ಮೇಘಾಲಯ ನಾಗಾಲ್ಯಾಂಡ್ ಈ ಈ ಪ್ಲೇಸಸ್ಗಳಿಗೆ ಹೋಗ್ಬೇಕು ಅಂತ ತುಂಬ ಆಸೆ ಯಾಕೆ ಅಂದರೆ ಅಲ್ಲಿನ ಕಲ್ಚರೇ ಬೇರೆ ಥರ ಈಗ ನಂ ನಾ ಬೇರೆ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿನ ಭಾಗ ತುಂಬ ವಿಭಿನ್ನವಾಗಿದೆ ಅಲ್ಲಿನ ಕಲ್ಚರ್ ಆಗಲಿ ಅಲ್ಲಿನ ತುಂಬ ಟ್ರೈಬಲ್ ಪ್ಲೇಸಸ್ಗಳಿದ್ದಾವೆ ಅಲ್ಲಿನ ಜನಗಳು ಬದ್ಕೋ ರೀತಿನೇ ಬೇರೆ ಥರ ಇದೆ ಸೋ ಅದನ್ನೆಲ್ಲ ನಾನು ನೋಡಬೇಕು ಅನ್ನೋ ತುಂಬ ಇದಿದೆ ಸೋ ಆ ಜಾಗಕ್ಕೆ ನಾನು ಈಶಾನ್ಯ ಭಾಗಕ್ಕೆ ತುಂಬ ಹೋಗ್ಬೇಕು ಅದು ಬಿಟ್ಟರೆ ಸೌತ್ ಅಂತ ಬಂತಂದರೆ ಕೇರಳದಲ್ಲಿ ಕೇರಳಾಗೆ ಹೋದ್ರೆ ನಾವು ತುಂಬ ವೆದರ್ ತುಂಬ ಚೆನ್ನಾಗಿರತ್ತೆ ಅಲ್ಲಿ ತುಂಬ ವೆಸ್ಟನ್ ಗಾಟ್ಸು ತುಂಬ ಕೇರಳ ಫುಲ್ಲು ನಾವು ವೆಸ್ಟ್ರನ್ ಗಾಟ್ಸನ್ನ ನೋಡ್ಬೋದು ತುಂಬ ನದಿಗಳು ಮತ್ತು ತುಂಬ ವಾಟರ್ ಫಾಲ್ಸ್ಗಳು ಸೋ ಇದ್ದಾವೆ ಅದು ಬಿಟ್ಟರೆ ತಮಿಳ್ನಾಡಂತ ಬಂತು ಅಂದರೆ ನಾವು ತಮಿಳ್ನಾಡಿಗೆ ತುಂಬ ಟೆಂಪಲ್ಸ್ಗಳು ಭಾಳ ಚೆನ್ನಾಗಿದಾವೆ ಅಲ್ಲಿ ಅವಾಗಿನ ರಾಜರು ಕಟ್ಟಿರೋ ಟೆಂಪಲ್ಸ್ಗಳು ಅಲ್ಲಿನ ಅವ್ರು ಕಟ್ಟಿರೋ ಶೈಲಿ ಆಗಲಿ ಅವು ತುಂಬ ಡಿಫ್ರೆಂಟು ಕಂಪೇರ್ ಟು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಅಲ್ಲಿನ ದೇವಸ್ಥಾನಗಳು ತುಂಬ ಅದ್ಭುತವಾಗಿದೆ ಆಕ್ಚುಲಿ ಅದು ಬಿಟ್ಟರೆ ನಾನು ನಾನು ನೆಕ್ಸ್ಟು ರಾಜಸ್ಥಾನ್ಗೋದ್ರೆ ಅಲ್ಲಿನ ಪ್ಯಾಲಸಸ್ ನೋಡಬೇಕು ಯಾಕಂದರೆ ಅಲ್ಲಿ ತುಂಬ ರಾಜರು ಆಳಿರೋ ಜಾಗ ತುಂಬ ಪ್ಯಾಲೇಸಸ್ಗಳು ಈಗ್ಲೂ ತುಂಬ ಚೆನ್ನಾಗಿದಾವೆ ಮತ್ತು ಅದ್ಬಿಟ್ಟರೆ ಗುಜರಾತ್ಗೆ ಗುಜರಾತಿಗೆ ಹೋಗಬೇಕು ಗುಜರಾತಲ್ಲಿ ರಣ್ ಆಫ್ ಕಚ್ ಅಂತ ಪ್ಲೇಸ್ ಇದೆ ಅಲ್ಲಿ ಈ ಉಪ್ಪು ನೀರನ್ನು ವೈಟ್ ಡೆಸರ್ಟ್ ಇದೆ ಅಂದರೆ ನೀವು ಎಲ್ಲಿ ನೋಡಿದ್ರು ಕಂಪ್ಲೀಟ್ ನೀವು ಬಿಳಿ ಬಣ್ಣದ ಆ ಮರುಭೂಮಿ ನೋಡ್ಬೋದು ನಾವು ಅಲ್ಲಿ ಸೋ ಅದೊಂದು ನೋಡಬೇಕು ಅದ್ಬಿಟ್ಟರೆ ನಾವು ಇಂಡಿಯಾ ಅಂತ ಬಂದರೆ ಇಷ್ಟು ಈ ಥರ ಡಿಫ್ರೆನ್ ಡಿಫ್ರೆಂಟು ಪ್ಲೇಸಸ್ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿ ಪ್ಲೇಸಸ್ಗಳು ಇಂಡ್ಯಾದಲ್ಲೇ ನಮಗೆ ತುಂಬ ಸಿಕ್ಬಿಡುತ್ತೆ ನಾವು ಬೇರೆ ಕಡೆ ಹೋಗೋದ್ಕಿಂತ ಒಂದು ಇಂಡ್ಯಾ ನಾವು ಸುತ್ತಾಡಿದ್ರೆ ಇಡೀ ಎಷ್ಟೋ ದೇಶಗಳ್ನ ನಾವು ಸುತ್ತಿದಂಗಾಗುತ್ತೆ ಅದ್ಬಿಟ್ರೆ ನಾವು ಇಂಡ್ಯಾ ಬಿಟ್ಟು ಹೊರಗಡೆ ಅಂತ ಬಂತು ಬಂದರೆ ನಾನು ಇಂಡೋನೇಷ್ಯಾಗೆ ಹೋಗ್ಬೇಕು ಅಲ್ಲಿ ಈ ಬೀಚಸ್ಸು ತುಂಬ ಡಿಫ್ರೆನ್ ಡಿಫ್ರೆಂಟ್ ಬೀಚಸ್ಗಳು ತುಂಬ ಚೆನ್ನಾಗಿದೆ ಅಲ್ಲಿನ ಇದು ಅದ್ಬಿಟ್ಟರೆ ಯೂರೋಪ್ ಕಂಟ್ರೀಸ್ ತುಂಬ ನೋಡಬೇಕು ಯಾಕಂದ್ರೆ ಅಲ್ಲಿನ ಆ ಸ್ಟೈಲೇ ಬೇರೆ ಥರ ಇರುತ್ತೆ ಲೈಕ್ ಇಟಲಿ ಆಗಲಿ ಫ್ರಾನ್ಸ್ ಆಗಲಿ ಐಫಿಲ್ ಟವರು ಫ್ರಾನ್ಸು ಇಟಲಿ ಲೀನಿಂಗ್ ಟವರ್ ಪೀಸಾ ಅದ್ಬಿಟ್ಟರೆ ಯು ಕೆ ಮತ್ತು ಗ್ರೀಸ್ಗೂ ಸ್ಪೇನ್ಗೋಗ್ಬೋದು ಹೀಗೆ ತುಂಬ ತುಂಬ ಪ್ಲೇಸಸ್ಗಳು ಯುರೋಪಲ್ಲೇ ನಮಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇದು ಸಿಗುತ್ತೆ ಸೋ ನಾನು ಇಷ್ಟು ಪ್ಲೇಸಸನ್ನ ನೋಡಬೇಕು ಅಂತ ತುಂಬ ಆಸೆ